ನಾನು ತಗೊಂಡಿರೋ ಮೊದಲ ಪ್ರೊಡಕ್ಟ್ ಬಂದು ಓಲೆ ಓಲೆ ಅಂದರೆ ಮುಖಕ್ಕೆ ತುಂಬ ಲಕ್ಷಣವಾಗಿ ಕಾಣುವಂಥ ಒಂದು ವಸ್ತು ಅಂತಾನೆ ಹೇಳ್ಬೋದು ನಮ್ಮ ಮುಖಕ್ಕೆ ಹೆಂಗೆ ಕುಂಕುಮ ಚೆನ್ನಾಗಿ ಕಾಣುತ್ತೋ ಅದೇ ಥರ ನಮ್ಮ ವಸ್ತ್ರಕ್ಕೊಂದು ಕಿವಿ ಓಲೆ ಜೋಡಿಯಾದರೆ ಮಾತ್ರ ನಮ್ಮ ನಮ್ಮ ಏನು ಬಣ್ಣ ಹಾಕೊಂಡಿರ್ತೀವಿ ಎಲ್ಲ ಚೆನ್ನಾಗಿ ಕಾಣೋದು ನಮ್ಮ ವಸ್ತ್ರಾಭರಣ ಏನೇ ಅಂದರೂ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಜಾಸ್ತಿ ಓಲೆನೆ ನೋಡೋದು ಡ್ರಸ್ಗಿಂತ ಅದಕ್ಕೆ ಓಲೆ ಅನ್ನೋದು ತುಂಬ ಚೆನ್ನಾಗಿರೊ ಮತ್ತು ಲಕ್ಷಣ ಕೊಡುವ ಒಂದು ಒಂದು ವಸ್ತು